ಹಲೋ ಕಾಯಿ ಪಲ್ಯದ ಅಂಗಡಿಯವ್ರ

ಹಲೋ ಕಾಯಿ ಅಂಗಡಿ ಅವರ ನಮಗೆ ಏನೇನು ಅದಾವ ನಿಮ್ಮ ಕಡೆ ಕಾಯಿ ಪಲ್ಲೆ

ಹಾಂ ಹಾಂ ಹೌದಾ ನಮ್ಗೆ ಈಗ ಟಮಾಟಿ ಒಂದು ಮೂರು ಕಿಲೋ ಬೇಕಾಗಿತ್ತು ಅದೀರಿ ಹಾಂ ಒಂದು ಹತ್ತು ಕೊತ್ತಂಬರಿ ಸುಡಿ ಬೇಕಾಗಿತ್ತು ಹಂಗೆ ಪಾಲಕ್ ತಗೊಳ್ತಾನ

ಒಂದು ಐದು ಪ್ಯಾಕ್ ಇದ್ದಾವು ಹಾಂ ಹ್ಞೂ ಮತ್ತು ಇನ್ನೊಂದು ಹಾಗೆ ಮೆಂತ್ಯ ಬೇಕಾಗಿತ್ತು ರೀ ನಾಳೆ ಬೇಕಾಗಿತ್ತು ರೀ ಅವು ನಾಳೆ ಮಾರ್ನಿಂಗ್ ಬೇಕಾಗಿತ್ತು ರೀ ಮುಂಜಾನೆ ಹಾಂ ರೀ ಹಾಂ ಮುಂಜಾನೆ ಮಾರ್ನಿಂಗೆ ಏಳು ಗಂಟೆಗೆ ಕೊಡ್ತೀರಲ್ಲ ನೀವು ಎಂಟು ಗಂಟೆ ಆಯಿತಾ ಹಾಂ ಹಾಂ ಕೋರ್ ಕೋ

ಹಾಂ ನಡಿತೈತೆ ತಗೊ ರೀ ಇದು ಮಧ್ಯಾಹ್ನ ಐತರೀ ಫಂಕ್ಷನ್ ಅವ್ಕೆ ಕಾಯಿಪಲ್ಲೆ ಬೇಕಾಯ್ತು ಅದ್ರ ಸಂಬಂಧ್ ತಗೊಳ್ಳ ಹತ್ತಿದ್ದೋ ಹಾಂ ಸರಿ ಅವೆಲ್ಲ ಅಮೌಂಟ್ ಎಷ್ಟು ಆಗ್ಬಹುದು ಮೂರು ಕಿಲೋ ಟಮಾಟಿಗೆ ಹೌದ ಕಡ್ಮೆ ಮಾಡ್ಕೊಳೋಲ್ಲ ಒಂದು ಮೂರು ಕಿಲೋ ತಗೊಳ್ಳಾತ್ತೀನಲ್ಲ ಹಾಂ ಸರಿ ರೀ ಹಂಗೆ ಪಾಲಕ್ ಒಂದು ಐದು ಅಂದಿದೆಲ್ಲ ಪಾಲಕ್ ರೇಟ್ ಎಷ್ಟು ರೀ

ಹೌದಾ ಹಾಂ ಹಾಂ ಸರಿ ತಗೋರಿ ಹಾಂ

ಅವು ಮತ್ತೆ ಕೊತ್ತಂಬರಿ ಹೇಳಿದ್ದೆಲ್ಲ ರೀ

ಹತ್ತು ರೂಪಾಯ್ಗೆ ಎರ್ಡು ಕೊಡ್ತೀರ ಹತ್ತು ರೂಪಾಯ್ಗೆ ಮೂರು ಮಾಡ್ರಿ ಅಲ್ಲ ಹಾಂ ರೀ ಇಲ್ಲ ಮಾಡಿ ಕೊಡ್ರಿ ಅದ್ರಾಗ ಏನೈತಿ

ನುಗ್ಗೆ ಕಾಯಿ ಏನು ಬ್ಯಾಡ್ರಿ ಬದ್ನೆ ಕಾಯಿ ಮಾಡೋ ಹತ್ತಿದ್ವಿ ಬದ್ನೆಕಾಯಿ ಅದಾವೇನು ರೀ ಹಾಂ ಒಂದು ಐದು ಆರು ಕೆ ಜಿ ಹಾಕಿ ಬಿಡ್ರಿ ಐದಾರು ಕೆ ಜಿ ಬೇಕಾಗಿತ್ತು

ಮೂವತ್ತು ರೂಪಾಯಿ ಮಾಡಿ ಕೊಡ್ರಿ ಅಲ್ಲ ಹಾಂ ಸರಿ ತಗೋರಿ ನಾಳೆ ಎಂಟು ಗಂಟೆಗೆ ಬರ್ತೀನಿ ನಿಮ್ಮ ತೂರ್ ನಿಮ್ಗೆ ಪೋನ್ ಹಚ್ಚಿನಂತೆ ಪೋನ್ ಹಚ್ಚಿ ಕೂಡಲೆ ನಾನು ಬರ್ತೀನಂತೆ ರೀ ಎಂಟು ಗಂಟೆಗೆ ಆಯ್ತು ಸರಿ ಸರಿ ಇಡಲಾ ರೀ ಹಾಂ ಸರಿ ತಗೊರಿ